ಇನ್ಸೂರೆನ್ಸ್ ಏಜೆಂಟ್ ಶ್ರೇಯಸ್ ಅವ್ರಾ ಮಾತಾಡ್ತಿರೋದು ಸರ್ ನಾವು ಒಂದು ದ್ವಿಚಕ್ರ ವಾಹನ ತಗೊಂಡಿದ್ವಿ ಸರ್ ಆಗಲೇ ಒಂದು ಒಂದು ತಿಂಗ್ಳು ಆಯಿತು ಸರ್ ಇನ್ನು ಮಾಡಿಸಿಲ್ಲ ಸರ್ ಅದಕ್ಕೆ ನಿಮಗೆ ಹೇಳೋಣ ಮಾಡಿಸ್ಕೊಡ್ಲಿ ಅಂತ ಫೋನ್ ಮಾಡಿದ್ವಿ ಸರ್ ಸರ್ ಒಂದು ಲಕ್ಷದ್ದಾದರೆ ಸಾಕು ಸರ್ ತಿಂಗ್ಳಿಗೆ ಎಷ್ಟೆಷ್ಟು ಕಟ್ಟೋದ್ ಮಾಡಿಸ್ಕೊಡ್ತೀರಾ ಸರ್ ಹೌದಾ ಸರ್ ಹಾಗಾದ್ರೆ ಎಷ್ಟು ಜೊತೆ ಕಟ್ಟೋಕಾಗುತ್ತೆ ಸರ್ ಎರಡು ವರ್ಷನ ಸರ್ ಏನೇನು ದಾಖಲಾತಿಗಳ್ ಬೇಕಾಗ್ತವೆ ಸರ್ ಹೌದು ಸರ್ ಅದೊಂದು ಗಾಡಿ ರಿಜಿಸ್ಟ್ರೇಷನ್ ಆಗಿದೆ ಸರ್ ಹ್ಞೂ ಫೋಟೊ ಹ್ಞೂ ಆಯಿತು ಸರ್

ಯಾ ಯಾವತ್ತು ಸರ್ ಯಾವತ್ತು ಬರೋಣ ಸರ್ ನಾಳೆ ಆಗೋಲ್ಲ ಸರ್ ನನ್ಗೆ ಏನೋ ಬೇರೆ ಕೆಲಸ ಇತ್ತು ನಾಡಿದ್ದು ಬರೋಣ ಸರ್ ಆಯಿತು ಸರ್ ಹನ್ನೆರಡು ಗಂಟೆಯೊಳಗೆ ಬರ್ತೀನಿ ಸರ್ ಫೋನ್ ಮಾಡ್ಕಂಬರೋಣ ಸರ್ ಆಯಿತು ಸರ್ ಹ್ಞೂ ಆಯಿತು ಸರ್